ಹಲೋ ಹಲೋ ಅಕ್ಕಾ ರೀ ಹಲೋ ನಾವು ವಿಜಯ್ ಕುಮಾರ್ ಅಂತ್ಹೇಳಿ ನಮ್ಗೆ ತರಕಾರಿಗಳು ಬೇಕಾಗಿದ್ದವು ರೀ ಅಂದರೆ ಒಂದು ಐದು ಐದಾರು ಐಟಮ್ಸ್ ಬೇಕಾಗಿದ್ದವು ರೀ ಟೊಮ್ಯಾಟೊ ಆಮೇಲೆ ಗೆಜ್ರಿ ಆಮೇಲೆ ಮೆಣಸಿನ್ಕಾಯಿ ಮತ್ತೆ ಇನ್ನೊಂದು ಕ ಸ್ವಲ್ಪ ಪಲ್ಲೆಗಳು ಬೇಕಾಗಿತ್ತು ಸೊಪ್ಪು ಅವೆಲ್ಲ ಹಾಂ ರೀ ನಾವು ಜಾಸ್ತಿಯೇ ತಗೊಳಕತ್ತೀವಿ ರೀ ಹಾಂ ಇದೇ ರೀ ಫಂಕ್ಷನ್ನಿಗೆ ತಗೊಳತೀವಿ ಜಾಸ್ತೀ ಕ್ವಾಂಟಿಟಿನ್ಯಾಗ್ ಬೇಕಾಗಿತ್ತು ರೀ ಅದೇ ಎಷ್ಟು ತರ್ಕಾರಿಗಳಿಗೆ ಟೊಮೆಟೊ ಎಷ್ಟು ಬೇರೆ ಬೇರೆ ಎಷ್ಟು ಆಗ್ಬೋದು ವೆಚ್ಚ ಅಂತ ಹೇಳಿ ಕೇಳೋಕ್ ಹೌದು ರೀ ಅಕ್ಕಾವ್ರೆ ಇದು ಸೊಪ್ಪು ಅದು ಎಲ್ಲ ಯಾ ಯಾ ಎಷ್ಟು ಹೌದ್ರಾ ಅವು ಒಂದು ಹತ್ತು ಹದಿನೈದು ಸೂಡು ಬೇಕಾಗಿತ್ತು ರೀ ಮತ್ತೆ ಇದು ಜಾಸ್ತಿಯೇ ಕ್ವಾಂಟಿಟಿ ತಗೊಳಾಕತ್ತಿವಲ್ಲ ರೀ ಡಿಸ್ಕೌಂಟ್ ಏನಾದರೂ ನಮ್ಗೆ ಎಷ್ಟು ಎಷ್ಟು ಡಿಸ್ಕೌಂಟ್ ಕೊಡ್ಬೋದು ರೀ ನೀವು ಅದೇ ರಿ ಜಾಸ್ತಿ ಕ್ವಾಂಟಿಟಿಯೇ ತಗೊತೀವಿ ರೀ ಅದೇ ಎಷ್ಟು ಡಿಸ್ಕೌಂಟ್ ಮಾಡ್ತೀರ ಅಂತ್ಹೇಳಿ ಒಂದೊಂದು ತರ್ಕಾರಿಗೆ ಎಷ್ಟು ಹಾಂ ಹೌದು ರೀ ಇವು ಟೊಮ್ಯಾಟೊ ಇವೆಲ್ಲ ಹೌದ್ರಾ ಅಕ್ಕಾವ್ರೆ ಇದು ತರ್ಕಾರಿಗಳು ಅವೆಲ್ಲ ಫ್ರೆಶ್ ಇರ್ತಾವಲ್ಲ ರೀ ಇದು ಮದ್ದು ಅದು ಏನರೇ ಮತ್ತು ಹೊಡೆದು ಹೊಡೆದು ಹಾಂ ಹೌದು ರೀ ಅಕ್ಕಾವ್ರೆ ಹಾಂ ನಾವೇ ಬರ್ತೀವಿ ರೀ ಹಾಂ ನಾವೇ ಬಂದು ತಗೊಂಡು ಹೋಗ್ತೀವ್ ರೀ ಹಾಂ ಸಂಜೆ ಬರ್ತೀವಿ ರೀ ಬಂದು ತಗೊಂಡು ಹೋಗ್ತೀವ್ ಹಾಂ ನಾನು ಹೇಳಿರ್ತೀನಿ ರೀ ಹಾಂ ಹಾಂ ರೀ ಇದ್ರ ಮೇಲೆ ಮತ್ತೇನು ಪ್ರಮೋಷನ್ ಹಂಗೆ ಏನಾದರೂ ಇತ್ತು ಇತ್ತೇನು ಇದು ನಾವು ಜಾಸ್ತಿ ಜನ ತಗೋಳತೀವ್ ಅಲ್ಲ ರೀ ಮತ್ತು ಏನು ಪ್ರಮೋಷನ್ ಹಂಗೆ ಏನರ ಕೊಡ್ತಿರೇನು ಅಂತ್ಹೇಳಿ

ಹಾಂ ಬರ್ತೀವಿ ಅದೇ ಪ್ರಮೋಷನ್ ಕೋಡ್ ಏನು ಕೊಡ್ತೀರೇನು ಅಂತ್ಹೇಳಿ ಕೇಳಿದೆ ಹ್ಞೂ ಹೌದ್ರಾ ಸರಿ ಅಕ್ಕಾವ್ರೆ ಬರ್ತೀನಿ ಸಂಜೆ ಬಂದು ತೊಗೊಂಡು ಹೋಗ್ತೀನಿ